ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂ ಮತ್ತು ಮಲೇರಿಯಾಗಳಂತಹ ರೋಗಗಳನ್ನು ತಡೆಗಟ್ಟಲು ಕ್ರಮಗಳನ್ನು ಅನುಸರಿಸಲಾಗುತ್ತದೆ

ಆ ನೀರು ನೀರು ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಂಡಿರಬಾರ್ದು ಇಲ್ಲರು ಅದ್ರ ಮೇಲೆ ಏನಾದರು ಮುಚ್ಚಬೇಕು ಇಲ್ಲ ತ್ರೀ ವೀಕಿಗೆ ತ್ರೀ ಟೈಮ್ಸ್ ಅದನ್ನು ವಾಶ್ ಮಾಡ್ತಾಯಿರಬೇಕು ಇರುತ್ತಲ್ಲ ಬೀಚಿಂಗ್ ಫೌಡರು ಮತ್ತು ಶಾಂಪು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇರಬೇಕು ಮತ್ತು ನಾಯಿ ಮಾವ್ ಮೇಲೇ ಅಷ್ಟೆ ಟ್ಯಾಂಕ್ ಇರುತ್ತೆ ಆ ಟ್ಯಾಂಕಲ್ಲು ಅಷ್ಟೆ ವ ವೀಕ್ ಒನ್ ಟೈಮ್ ಇಲ್ಲ ಫಿಫ್ಟೀನ್ಗೆ ಒನ್ ಟೈಮ್ ಕ್ಲೀನ್ ಮಾಡ್ತಾಯಿರಬೇಕು ಇಲ್ಲಂದರೆ ಹುಳ ಬಿದ್ಬಿಡುತ್ತೆ ಹುಳ ಇಂದ ಮತ್ತು ಸೊಳ್ಳೆ ಆಗುತ್ತೆ ಸೊಳ್ಳೆಯಿಂದ ನಾವು ಅದನ್ನು ಅಡಿಗೆ ಮಾಡಕ್ಕೆ ಬಳಸ್ತೀವಿ ಕುಡಿತೀವಿ ಮಕ್ಕಳಿರ್ತಾರೆ ಮನೆಯಲ್ಲಿ ದೊಡ್ಡವರಿರ್ತಾರೆ ಅಜ್ಜಂದಿರಿರ್ತಾರೆ ತಾತಂದಿರಿರ್ತಾರೆ ವಯ್ಸಾದವರಿರ್ತಾರೆ ಅವರೆಲ್ಲ ಕುಡಿತಾರೆ ಅವ್ರಿಗೆಲ್ಲ ಜ್ವರ ಬರುತ್ತೆ ಕೆಮ್ಮು ಜ್ವರ ನೆಗಡಿ ಎಲ್ಲ ಬರುತ್ತೆ ಆ ನೊ ಇದರಿಂದ ತುಂಬ ಎಫೆಕ್ಟ್ ಆಗುತ್ತೆ ಅದಕ್ಕೆ ಎಲ್ಲ ಕಡೆ ಅಷ್ಟೆ ನಾವು ಅಲ್ಲಿ ಮೇಲೆ ಟಬ್ ಇರುತ್ತೆ ಅಲ್ವ ಅದು ಅಷ್ಟೆ ಕ್ಲೀನಾಗಿ ಕ್ಲೀನಾಗಿ ತೊಳಿಬೇಕು ಫಿಫ್ಟೀನ್ ಡೇಸ್ಗೆ ಒನ್ ಟೈಮ್ ತೊಳೆದು ನೀಟ್ ಮಾಡಿಟ್ಕೊಂಡು ನೀರನ್ನ ಸ್ಟೋರೇಜ್ ಮಾಡಿಟ್ಕೊಂಡಿರಬೇಕು ಹೊರ್ಗಡೆನು ಅಷ್ಟೆ ನೀರನ್ನು ಜಾಸ್ತಿ ದಿನ ಸ್ಟೋರ್ ಮಾಡಬಾರ್ದು ಫಿಫ್ಟೀನ್ ಡೇಸ್ಗೆ ಒನ್ ಟೈಮ್ ತೊಳಿ ವಾಶ್ ಮಾಡಬೇಕು ಕ್ಲೀನ್ ಮಾಡ್ಕೊಬೇಕು ಇವಾಗ ಮಕ್ಕಳು ಬರ್ತಾರೆ ಅವು ಪಾಪ ಅವುಗೇನು ಗೊತ್ತಾಗುತ್ತೆ ಬರ್ತಾರೆ ಆ ನೀರು ಮುಖ ತೊಳ್ಕೊತಾರೆ ಅದನ್ನೇ ಬಾಯಲ್ಲಿ ಹಾಕೊತಾರೆ ಅದ್ರಗೆ ನೊಣ ಇರುತ್ತೆ ಆ ಹುಳ ಬಿ ಬಿ ಹುಳ ಬಿದ್ದಿರುತ್ತೆ ಅವ್ರಿಗೆ ಗೊತ್ತಾಗಲ್ಲ ಅದನ್ನೇ ಕುಡಿ ಬಾಯಲ್ಲಿ ಹಾಕೊತಾರೆ ಆಗ ಹೊಟ್ಟೆ ಒಳಗಡೆ ಒಲ್ಟೋಗುತ್ತೆ ಅವ್ರಿಗೆ ನೆಗಡಿನೊ ಕೆಮ್ಮು ಜ್ವರ ಎಲ್ಲ ಬರುತ್ತೆ ಅದಕ್ಕೆ ನೀಟ್ ಮಾಡಿ ನೀಟಾಗಿ ಇಟ್ಕೊಂಡಿರಬೇಕು ಈಗ ಮನೆಯಹತ್ರ ಇದಿದೆ ಗಲೀಜಿದೆ ಗಲೀಜನ್ನ ನೀಟಾಗಿ ಇದ್ಮಾಡಬೇಕು ವಾಶ್ ಮಾಡಬೇಕು ಕ್ಲೀನಾಗಿ ತೊ ಡೈಲಿ ತೊಳಿಬೇಕು ಕ್ಲೀನಾಗಿ ಇಟ್ಕೊಬೇಕು ಈಗ ಮನೆಯಹತ್ರ ಒಂದು ಚರಂಡಿ ಇದೆ ಚರಂಡಿನ ಕ್ಲೀನಾಗಿ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿಟ್ಕೊಂಡು ಬೀಚಿಂಗ್ ಫೌಲ್ಡರು ಮತ್ತು ಇನ್ನೋಯ್ ಒಂದ್ ಹಾಯ್ಲ್ ಬರುತ್ತಲ್ಲಾ ಹಾಯ್ಲ್ ಹಾಕ್ಬಿಟ್ಟು ಕ್ಲೀನ್ ಮಾಡಬೇಕು ಮತ್ತು ಸಂಜೆ ಆಗಿದ ತಕ್ಷಣ ಡೋರ್ ಎಲ್ಲ ಕ್ಲೋಸ್ ಮಾಡಬೇಕು ಮತ್ತು ಡೋರೆಲ್ಲ ಕ್ಲೋಸ್ ಮಾಡಿ ಸಾ ಡೋರೆಲ್ಲ ಕ್ಲೋಸ್ ಮಾಡಿ ಸ್ ಆ ಸಾಮ್ನ ಕಡ್ಡಿ ಅದ್ರ ಕ ಬರುತ್ತೆ ಎಲ್ಲ ಸ್ ಇದು ಸೊಳ್ಳೆಗಳಿಗೆ ಅವೆಲ್ಲ ಹಚ್ಬೇಕು ಮಕ್ಕಳಿರ್ತಾರೆ ಪಾಪ ವಯ್ಸಾದೋರಿರ್ತಾರೆ ಅವ್ರಿಗೇನ್ ಗೊತ್ತಾಗುತ್ತೆ ವಯ್ಸಾದವ್ರು ಹೊರ್ಗಡೆ ಹೋಗಿಂದ ಬರ್ತಾರೆ ಅವರೂ ತೊಳ್ಕೊಂಡು ಬರ್ತಾರೆ ಮನೆಲಿದೋರ್ ನೀಟಾಗಿ ಇಡಬೇಕು ಮಕ್ಳಿಗು ಅಷ್ಟೆ ಕ್ಲೀನ್ ಬರುತ್ತೆ ಆಟ ಆಡಕ್ಕೋದಾಗ ಕ್ಲೀನ್ ಕ್ಲೀನಾಗಿ ಕೈ ಕಾಲು ಮುಖ ತೊಳ್ಕೊಂಡು ಆಟ ಆಡಕ್ಕೆ ಕ್ರೀಮ್ ಉಜ್ಬಿಟ್ಟು ಬಿಡಬೇಕು ಮತ್ತು ಬಂದಾಗ ಕ ಕ್ಲೀನಾಗಿ ಕೈ ಕಾಲು ಮುಖ ತೊಳ್ಕೊಂಡು ಬರಬೇಕು ಕ್ಲೀನಾಗಿ ಕೈ ಕಾಲು ಮುಖ ತೊಳ್ಕೊಂಬರಬೇಕು ಮನೆಯಹತ್ರ ಈಗ ಮಳೆ ಬಂದಿರುತ್ತೆ ಒಂದು ಹಳ್ಳ ಇರುತ್ತೆ ಆ ಹಳ್ಳದಲ್ಲಿ ನೀರು ಹಾಗೆ ಇರು ಹಾಂಗ್ ಹಾಂಗೆ ಇರುತ್ತೆ ಇವ್ರು ನಮ್ಮನೆಯಹತ್ರ ಸುತ್ತಮುತ್ತ ಇರ್ತಾರೆ ಮನೆಯಲ್ಲಿರ್ತಾವೆ ಆ ಎಲ್ಲ ನಾನು ಕ್ಲೋಸ್ ನಾನು ಎತ್ತಿಡಲ್ಲ ಅವರು ಎತ್ತಿಡಲ್ಲ ಅವ್ರು ಈ ಅವ್ರ್ ಮಾಡಲಿ ಅಂತ ನಾನು ನಾನು ಮಾಡಲಿ ಅಂತ ನೀನು ಅದು ಆಥರ ಯಾರು ಮಾಡಬಾರ್ದು ಒಂದಿನ ನಾವು ಮಾಡಿದರೆ ನೆಕ್ಸ್ಟ್ ಅವರು ಮಾಡ್ತಾರೆ ಒಂದಿನ ನಾವು ನೀಟ್ ಮಾಡೋದು ನಮ್ಮನೆಯಹತ್ರ ಸ್ವಚ್ಛ ಸ ನಮ್ಮನೆಯಹತ್ರ ವಾತಾವರಣ ಸ್ವಚ್ವಾಗಿಟ್ಕೊಬೇಕು ನಾವು ನಾವು ನೀಟಾಗಿ ಇಟ್ಕೊಂಡರೆ ಅವರು ಒಂದಿನ ನೋಡಿ ನೀಟಾಗಿ ಇಟ್ಕೊತಾರೆ ಅದಕ್ಕೆ ನಮ್ಮನೆಯಹತ್ರ ನಾವು ನೀಟಾಗಿರ್ಬೇಕು ಫಸ್ಟ್ ನಾವು ನೀಟಾಗಿರಬೇಕು ನಮ್ಮಮನೆ ವಾತರಣ ನೀಟಾಗಿರಬೇಕು ಆಮೇಲೆ ನಮ್ಮನೆಯಹತ್ರವು ನೀಟಾಗಿರಬೇಕು ಆಮೇಲೆ ಅವರು ನೋಡಿ ಕಲಿತಾರೆ ಅವ್ರ ಮನೆಹತ್ರ ಎಷ್ಟು ನೀಟಾಗಿದೆ ನಾವು ಆ ಥರ ನೀಟಾಗಿಟ್ಕೊಳೋಣ ನೀರಿಡೋದು ಬೇಡ ನೀಟಾಗಿಟ್ಕೊಳೋನ ಅಂತ ಅವರು ಅಂದ್ಕೊತಾರೆ ಈಗ ಹಸು ಇರೋದಲ್ಲಿ ಚರಂಡಿ ಗಲೀಜು ಇರುತ್ತೆ ಅಲ್ವ ಸ್ಟೋರ್ ಮಾಡ್ಕೊಂಡು ಈಕ್ಕೊಂಡಿರ್ತಾರಲ್ವ ಈ ಕಸ ಇದೆಲ್ಲ ಅಲ್ಲಿ ತುಂಬ ಇರುತ್ತೆ ಸೊಳ್ಳೆಗಳು ಪಾಪ ಮಕ್ಕಳಿರ್ತಾರೆ ಸುತ್ತಲು ಅದನ್ನು ಕ್ಲೀನ್ ಮಾಡ್ತಾಯಿರಬೇಕು ಇವಿಷ್ಟು ಕಸ ತಗೋಳೋಕ್ ಬರ್ತಾರೆ ಅವ್ರಿಗೆ ಇನ್ಫಾಮ್ ಮಾಡಬೇಕು ಅವ್ರು ಬಂದು ಸ್ಟ್ ಇದು ಸ್ಟ್ಯಾನಿಟ್ರಿ ಹೊಡಿತಾರೆ ಈ ಸೊಳ್ಳೆದು ಮದ್ದು ಬರುತ್ತಲ್ಲ ಅದು ಹೊಡಿತಾರೆ ಏನು ಪ್ರಾಬ್ಲಮ್ ಆಗಿರೋರ ಥರ ನೋಡ್ಕೊತಾರೆ ಅವ್ರಿಗೆ ನಾವು ಇನ್ಫಾಮ್ ಮಾಡಬೇಕು ನಮ್ಮನೆಯಹತ್ರ ಎಲ್ಲ ಕ್ಲೀನಾಗಿ ಇಟ್ಕೊಬೇಕು ಯಾವ ಏನು ಆಗ್ದಿರೋರ ಥರ ಅವ್ರಿಗೇಳಿದ್ರೆ ಇನ್ಫಾಮ್ ಮಾಡ್ತಾರೆ ತಗೊಂಡೋಗ್ತಾರೆ ಎ ಬೀಚಿಂಗ್ ಫೌಡ್ ತಗೊಂಡು ಬೀಚಿಂಗ್ ಫೌಡ್ ಇದ್ಮಾಡಿ ತರಬೇಕು ಯಾವುದನ್ನು ಅಷ್ಟೆ ನೀಟಾಗಿ ಇಟ್ಕೊಬೇಕು ನಮ್ಮಮನೆ ಹತ್ರ ಮಕ್ಳಿಗು ಅಷ್ಟೆ ಹೇಳಿಕೊಡ್ಬೇಕು ಆ ಥರ ಇದ್ದಾಗ ಮಕ್ಳು ಯಾಕೆ ಆ ಥರ ಮಾಡಬಾರ್ದು ಹಿಂಗೆ ಯಾವ್ತರ ಇರ್ಬೇಕಂತ ಹೇಳಿಕೊಡ್ಬೇಕು ಮಳೆಯಲ್ಲಿ ನೀರಿರುತ್ತೆ ಅಲ್ಲ ತುಂಬ ನೀರು ಅವ್ರ್ಗೆ ಹೇಳಿಕೊಟ್ರೆ ಅವರು ನೆಕ್ಸ್ಟ್ ಅದನ್ನು ಮಾಡ್ತಾರೆ ಅಲ್ ನೀರಿದೆ ಅದು ಹುಳ ಇದೆ ಅದಕ್ಕೆ ಕ್ಲೀನ್ ಮಾಡಬೇಕು ಆಥರ ಇದ್ನ ಬಿಡಬಾರ್ದು ಆ ಗಲೀಜಿದೆ ಗಲೀಜ್ನ ಎತ್ತಿ ಪಕ್ಕಾಕ್ಬೇಕು ಎತ್ತಿ ದೂರ ಎಸಿಬೇಕು ಆ ಥರ ಗಲೀಜೇನನ್ನ ಇದ್ದಾಗ ಖಾಯ್ಲೆ ಬರುತ್ತೆ ಹಾಂ ಮೊನ್ನೆ ತಾನೆ ಇನ್ಸ್ಡೆಂಟ್ ಆಯಿತು ಹಿಂಗೆ ಹೊ ಅವ್ರ್ ಮನೆಯಹತ್ರ ಒಂದು ತಿಪ್ಪೆ ಇದು ಕಸ ಹಾಕೊಳೋ ಗುಂಡಿ ಇದೆ ಅದು ತುಂಬ ಮಳೆ ಕಸ ಹಾಕ್ತಿದ್ದಾರೆ ಎಲ್ಲ ತಂದು ತಂದು ಅಲ್ಲೆ ಹಾಕ್ತಾರೆ ಮನೆ ಅಲ್ಲೇ ಇದೆ ಮಳೆ ಇದೆ ಫುಲ್ ಒಂಥರ ಗಲೀಜಾಗಿಬಿಟ್ಟಿದೆ ಅದ್ರಗೆ ಫುಲ್ಲು ಒಂಥರ ಹುಳ ಬಿದ್ಬಿಟ್ಟು ಫುಲ್ಲು ಸೊಳ್ಳೆಗಳು ನೊಣಗಳು ಅವ್ರ ಮನೇಯಲ್ಲಿ ಮಕ್ಕಳಿದ್ದಾರೆ ಅಜ್ಜಿಯಂದಿರಿದ್ದಾರೆ ಮೊನ್ನೆ ತಾನೆ ಪಾಪ ಆ ತಾತಾಗೆ ಮಕ್ಕಳಿಗೆ ನೆಗಡಿ ಜ್ವರ ಸ್ಟಾಟಾಯಿತು ಕೆಮ್ಮು ಸ್ಟಾಟಾಯಿತು ಹಾಸ್ಪೆಟ್ಲಲ್ಲಿ ತೋರಿಸಿದ್ರು ಪಾಪ ಏನು ವಾಸಿನೇ ಆಗಲಿಲ್ಲ ಎರಡು ಎರಡು ವಾರ ಹೋಗಿ ಅಡ್ಮೆಂಟ್ ಆಗಿದ್ರು ಏನು ಪ್ರಯೋಜನ ಇಲ್ಲ ಮಕ್ಳಿಗ್ ಏನೋ ವಾಸಿಯಾಯಿತು ಪಾಪ ಆ ತಾತ ತೀರೋದ್ರು ಅದಕ್ಕೆ ನಮ್ಮ ನಮ್ಮನೆಯಹತ್ರ ಇರುವ ಸುತ್ತಮುತ್ತ ವಾರ್ತಾವರಣ ನೀಟಾಗಿಟ್ಕೊಬೇಕು ಯಾವ ನೀರನ್ನು ಅಷ್ಟೆ ಸ್ಟೋರೇಜ್ ಮಾಡಿ ಇಟ್ಕೊಬಾರ್ದು ನೀರನ್ನ ಕ್ಲೀನಾಗಿ ಇಟ್ಕೊಬೇಕು ಫಿಫ್ಟೀನ್ ಡೇಸ್ಗೆ ಒನ್ ಟೈಮ್ ತೊಳಿಬೇಕು ನೀಟ್ ಮಾಡಬೇಕು ಅದಕ್ಕೆ ಸರಿ